ನಮ್ಮ ಶಾಲೆಯಲ್ಲಿ ಚಿತ್ರಕಲೆ ಅನ್ನೋದು ಒಂದು ಅದ್ಭುತವಾದ ಕಲೆ ಅಂತ ಹೇಳಿಕೊಟ್ಟಿದ್ರು ಹೀಗೆ ನಮಗೆ ಶಾಲೆಲ್ಲಿ ಇರುವಾಗ ಅ ಆ ಇ ಈ ನ ಹೇಗೆ ಚಿತ್ರಗಳ ಮೂಲಕ ತೋರಿಸ್ಬೋದು ಅಂದರೆ ಅ ಅಂದರೆ ಅರಸ ಆ ಅಂದರೆ ಆನೆ ಇ ಅಂದರೆ ಇಲಿ ಈಲಿ ಈ ಥರದ್ದನ್ನೆಲ್ಲ ಅವರು ಚಿತ್ರ ಬಿಡಿಸ್ಬಿಟ್ಟು ನಮ್ಗೂ ಬಿಡ್ಸಕ್ಕೆ ಹೇಳಿಬಿಟ್ಟು ಅ ಆ ಇ ಈ ನ ಮಕ್ಕಳಿಗೆ ಅಂದರೆ ನಮಗೆ ಹೇಳಿ ಕೊಡ್ತಾ ಇದ್ದರು ಶಾಲೆಯಲ್ಲಿ ನಂತರ ತರಗತಿಗಳಿಗೆ ಹೋದಮೇಲೆ ಪೇಂಟಿಂಗ್ ಮಾಡೋದನ್ನ ಹೇಳಿಕೊಟ್ರು ಅಂದರೆ ಪೋಸ್ಟರ್ ಪೇಂಟ್ಸನ್ನ ಯೂಸ್ ಮಾಡಿಕೊಂಡು ಪೇಂಟಿಂಗ್ ಮಾಡೋದು ಹೇಗೆ ಎರಡು ಪೇಂಟನ್ನ ಮಿಕ್ಸ್ ಮಾಡಿದರೆ ಇನ್ನೊಂದು ಕಲರ್ ಬರೋದು ಹೇಗೆ ಈ ಥರ ಎಲ್ಲ ಪೇಂಟ್ ಮಾಡೋದನ್ನ ಹೇಳಿಕೊಟ್ರು ಮತ್ತು ಚಿತ್ರಕಲಾ ಸ್ಪರ್ಧೆಗಳಲ್ಲಿ ಒಂದೊಂದು ಟಾಪಿಕ್ ಕೊಟ್ಟು ಚಿತ್ರ ಬರೀರಿ ಅಂತ ಹೇಳ್ತಿದ್ದರು ಮತ್ತು ಪೆನ್ಸಿಲ್ ಸ್ಕೆಚಸ್ ಪೆನ್ಸಿಲ್ ಯೂಸ್ ಮಾಡಿಕೊಂಡು ಅಂದರೆ ಪೆನ್ಸಿಲಲ್ಲೂ ವಿಧ ವಿಧ ರೀತಿ ಇರುತ್ತೆ ಒನ್ ಬಿ ಟೂ ಬಿ ತ್ರೀ ಬಿ ಇದ್ನೆಲ್ಲ ಯೂಸ್ ಮಾಡಿಕೊಂಡು ಚಿತ್ರ ಬಿಡಿಸೋದು ಹೇಗೆ ಪೆನ್ಸಿಲ್ ಸ್ಕೆಚ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ರು ಶೇಡಿಂಗ್ ಮಾಡೋದು ಹೇಗೆ ಈ ಥರ ಸುಮಾರು ಕಲೆಗಳನ್ನ ನಾವು ನಮ್ಮ ಶಾಲೆಯಲ್ಲಿ ಕಲಿತಿದ್ವಿ ಇದೊಂದು ತುಂಬ ಅದ್ಭುತವಾದ ಅನುಭವ